ಐದು ಲಕ್ಷದ ನಲ್ವತ್ತೇಳು ಸಾವಿರದ ಮುನ್ನೂರ ಅರವತ್ತೈದು ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಮೂವತ್ತೊಂದು ಏಳು ಲಕ್ಷದ ಹದ್ನೇಳು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಒಂಬತ್ತು ಲಕ್ಷದ ಹದ್ನೆಂಟು ಸಾವಿರದ ಏಳ್ನೂರ ನಲವತ್ತು ಆರು ಲಕ್ಷದ ಏಳು ಸಾವಿರದ ಮುನ್ನೂರಿಪ್ಪತ್ತು